ಕನ್ನಡ ಭಾಷೆ ನಮಗೆ ಮಾತೃಭಾಷೆ ಏನಾಗಿದೆ ಅದು ನಮ್ಗೆ ಅನ್ನ ಕೊಡೊ ಭಾಷೆಯಾಗಿಲ್ಲ ಹಾಗಾಗಿ ನಾವೆಲ್ಲ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಿಗೆ ಸೇರ್ಕೊಳ್ತಾಯಿದ್ದೀವಿ ನಮ್ಮನೆ ಮಕ್ಕಳನ್ನೆಲ್ಲ ಇಂಗ್ಲೀಷ್ ಮೀಡಿಯಮ್ ಕಲಿಸ್ತಿದ್ರು ದೊಡ್ಡ ದೊಡ್ಡ ಕನ್ನಡ ಪರ ಹೋರಾಟಗಾರ್ರು ಕನ್ನಡ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ಜೀವನ ಅಂತ ಹೇಳುತ್ತಾರೆ ಹೋರಾಟಗಾರ್ರು ಹೋರಾಟಕಷ್ಟೇ ಸೀಮಿತ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ನಾರಾಯಣ ಗೌಡ್ರು ಇದ್ದಾರೆ ಅವ್ರ ಮಕ್ಕಳೆಲ್ಲ ಫಾರಿನಲ್ಲಿ ಕಲೀತಾರೆ ಹೋರಾಟ ಏನಿದ್ದರೂ ಕಾಗದಕ್ಕಷ್ಟೇ ಸೀಮಿತ ರೋಲ್ ಕಾಲ್ಗಷ್ಟೇ ಸೀಮಿತ ಕನ್ನಡ ಭಾಷೇ ಉಳಿಸೋಕೆ ಸಂರಕ್ಷಿಸೋಕೆ ಯಾವುದೇ ಪ್ರಚಾರ ಬೇಕಿಲ್ಲ ಅದಕ್ಕೆ ಅದ್ರದ್ದೇ ಆದಂಥ ಒಂದು ಮಹತ್ವ ಇದು ಕನ್ನಡ ಅನ್ನೋದು ಸಾಮಾನ್ಯ ಭಾಷೆಯಲ್ಲ ಅತಿ ಅದ್ಭ್ ಉತ್ಕೃಷ್ಟವಾದ ಭಾಷೆ ಇದು ಅತಿ ಹೆಚ್ಚು ಜ್ಞಾನಪೀಠ ಬರೆದಿದೆ ಅತಿ ಹೆಚ್ಚು ಸಾಹಿತ್ಯ ಹೇಳತಕ್ಕಂಥ ಭಾಷೆ ಒಳ್ಳೆ ಒಳ್ಳೆ ಸಾಹಿತಿಗಳು ಕನ್ನಡದಲ್ಲಿ ಬಂದು ಬರೆದಿದ್ದಾರೆ ಆದರೆ ಕನ್ನಡ ಬಳಕೆ ಕಮ್ಮಿಯಾಗಿದೆ ಅಂತ ಒಂದು ಇದು ಅದ್ಯಾಕೆ ಹಂಗೆ ಆಗುತ್ತೆ ಅಂದರೆ ಬೆಂಗಳೂರು ಮಾತ್ರ ನೋಡ್ತೀವಿ ಬೆಂಗಳೂರಲ್ಲಿ ಎಲ್ಲ ಭಾಷೆ ಮಾತಾಡೋವ್ರು ಇದ್ದಾರೆ ಈಗ ಉತ್ತರ ಭಾರತದವ್ರು ಬಂದು ಅಲ್ಲಿ ಹಿಂದಿ ಮಾತಾಡ್ತಾರೆ ತೆಮಿಳುನಾಡವ್ರು ತಮಿಳು ಮಾತಾಡ್ತಾರೆ ತೆಲುಗು ಆಂಧ್ರದವರು ತೆಲೂ ತೆಲುಗಲ್ಲಿ ಮಾತಾಡ್ತಾರೆ ಮಳಯಾಳಿಗಳು ಕೇರಳ ಅವ್ರು ಮಳಯಾಳಿಲಿ ಮಾತಾಡ್ತಾರೆ ಇದನ್ನು ನೋಡ್ಬಿಟ್ಟು ನಾವು ಕರ್ನಾಟಕದಲ್ಲಿ ಕನ್ನಡ ಕಮ್ಮಿಯಾಗ್ಬಿಟ್ಟಿದೆ ಅಂದರೆ ಅದು ತಪ್ಪಾಗುತ್ತೆ ಬೆಂಗಳೂರು ಆಚೆಗೂ ಕರ್ನಾಟಕ ಇದೆ ಬೆಳಗಾವಿಯ ನಿಪ್ಪಾಣಿವರೆಗೂ ಕರ್ನಾಟಕ ಇದೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿಯೂ ಕರ್ನಾಟಕವೇ ಕೋಲಾರ ಜಿಲ್ಲೆ ಮಾಲೂರು ಕರ್ನಾಟಕವೇ ಚಾಮರಾಜನಗರ ಮಂಗಳೂರು ಉಡುಪಿ ಶಿರಸಿ ಉತ್ತರ ಕನ್ನಡ ಎಲ್ಲ ಕರ್ನಾಟಕವೇ ಬೆಂಗಳೂರಿನಲ್ಲಿ ಕನ್ನಡ ಮಾತು ಸ್ವಲ್ಪ ಬಳಕೆ ಕಮ್ಮಿಯಾಗಿದೆ ಅಂದ ಮಾತ್ರಕ್ಕೆ ಕನ್ನಡಕ್ಕೆ ಅಸ್ತಿತ್ವವೇ ಇಲ್ಲ ಅಂತನ್ನೋದು ಮೂರ್ಖತನದ ಪರಮಾವಧಿ ಕನ್ನಡಕ್ಕೆ ಸಂರಕ್ಷಣೆ ಪ್ರಚಾರ ಮಾಡೋದು ವಿಚಿತ್ರ ಅಂತನ್ನಿಸುತ್ತೆ ಸರಕಾರವೂ ಅಷ್ಟೇ ಕನ್ನಡ ಅಭಿವೃದ್ದಿ ಪ್ರಾಧಿಕಾರ ಅಂತ ಮಾಡಿದೆ ಕನ್ನಡನ ಇವರೇನು ಅಭಿವೃದ್ಧಿ ಮಾಡೋದು ಅವ್ರಿಗೆ ನಿಜವಾಗ್ಲು ಕನ್ನಡದ ಮೇಲೆ ಕಾಳಜಿ ಇದ್ದರೆ ಸರ್ಕಾರ ಮಾಡ್ಬೇಕಾಗಿರೋದು ಇಷ್ಟೇ ಈಗ ಕೇಂದ್ರ ಸರ್ಕಾರಗಳಿದೆ ನ್ಯೂ ಎಜ್ಯುಕೇಷನ್ ಪಾಲಿಸಿನಲ್ಲಿ ಮಾತೃಭಾಷಾ ಶಿಕ್ಷಣ ಅಂತ ರಾಜ್ಯ ಸರ್ಕಾರ ಅದನ್ನು ಕಡ್ಡಾಯ ಮಾಡಬೇಕು ಕನ್ನಡ ಒಂದು ಲ್ಯಾಂಗ್ವೇಜ್ ಅಲ್ಲ ಕನ್ನಡ ಮೀಡಿಯಮಲ್ಲಿ ಶಿಕ್ಷಣ ಕೊಡಬೇಕು ಅಟ್ಲೀಸ್ಟ್ ಪ್ರಾಥಮಿಕ ಶಾಲಾ ಶಿಕ್ಷಣ ಮಾತೃಭಾಷೆಲಿ ಕೊಟ್ಟಾಗೇನಾಗುತ್ತೆ ಮಕ್ಕಳ ಅಭಿವೃದ್ಧಿಗೆ ಭಾಳ ಅನುಕೂಲ ಆಗತ್ತದು ಇಲ್ಲಿವರೆಗೂ ನೀವು ನೋಡಿ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಮಹಾಜ್ಞಾನಿಗಳು ತತ್ವಜ್ಞಾನಿಗಳು ಎಲ್ಲ ಅವ್ರ ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ಮಾತೃಭಾಷೆಲಿ ಪಡೆದಿರ್ತಾರೆ ಮಾತೃಭಾಷೇನಲ್ಲಿ ಅವರಿಗೆ ಪ್ರಶ್ನೆ ಕೇಳುವಂಥ ಧೈರ್ಯ ಬರ್ತದೆ ಒಂದ್ ಮಗು ನೀವು ಎತ್ಕೊಂಡು ಹೋಗಿ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗೆ ಹಾಕ್ತಿರಾ ಅದಕ್ಕೆ ಇಂಗ್ಲೀಷ್ ಬರಲ್ಲ ಅದು ಏನು ಕೇಳಲ್ಲ ಮೇಷ್ಟ್ರು ಏನು ಹೇಳಿಕೊಟ್ರೆ ಮೇಡಮ್ ಏನು ಹೇಳಿಕೊಟ್ರೆ ಎ ಫಾರ್ ಆ್ಯಪಲ್ ಬಿ ಫಾರ್ ಬಸ್ ಅಷ್ಟೆ ಕಲುತ್ಕೊಂಬರುತ್ತೆ ಅದೇ ಅದು ಮಾತೃಭಾಷೆನಲ್ಲಿ ಅದಕ್ಕೆ ಒಂದಷ್ಟು ಮನೇಲಿ ಒಂದಷ್ಟು ಮಾತು ಅಕ್ಕ ಹತ್ತಿರ ಕಲ್ತಿರ್ತದೆ ಮಾತಾಡೋದು ಕಲಿತಿರುತ್ತೆ ಅದೊಂದಷ್ಟು ಧೈರ್ಯ ಇರುತ್ತೆ ಆ ಎಲ್ಲದರಿಂದ ಅದೊಂದಷ್ಟು ಪ್ರಶ್ನೆ ಮಾಡೋದು ಕಲಿಯುತ್ತೆ ಯಾವಾಗ ಒಂದು ವ್ಯಕ್ತಿ ಅಥವಾ ನಮ್ಮ ಮಗು ಪ್ರಶ್ನೆ ಮಾಡುತ್ತೋ ಅದು ಬೆಳೆಯೋದಕ್ಕೆ ಅಷ್ಟು ಅವಕಾಶ ಜಾಸ್ತಿ ಸಿಗುತ್ತೆ ಅದಕ್ಕೆ ನಾವು ಇದು ಬಿಟ್ಬಿಟ್ಟು ಏಯ್ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸ್ಬೇಕು ನಮ್ಮ ಮಗುನ ಕಾನ್ವೆಂಟಲ್ಲಿ ಕಳಿಸಬೇಕು ನನ್ನ ಮಗ ಎ ಫಾರ್ ಆ್ಯಪಲ್ಲೇ ಕಲಿಬೇಕು ಅ ಅರಸ ಬೇಡ ನಮಗೆ ಈ ಥರ ನಾವು ನಮ್ಮ ಭಾಷೆಗೆ ನಾವೇ ಕೊಡಲಿ ಪೆಟ್ಟು ಕೊಡ್ತಾಯಿದ್ದೀವಿ ಅನ್ನಿಸುತ್ತೆ ಮಾತೃಭಾಷಾ ಶಿಕ್ಷಣ ನಾವೆಷ್ಟು ಒತ್ತು ಕೊಡ್ತಿವೋ ಅಷ್ಟು ಯಾವುದೇ ಭಾಷೆ ಅಭಿವೃದ್ಧಿ ಆಗುತ್ತೆ ಅಂದರೆ ಇಂಗ್ಲೀಷ್ ಕಲಿಬಾರ್ದು ಅಂತ ನಾನು ಹೇಳ್ತಾಯಿಲ್ಲ ಆದರೆ ನಮ್ಮನೆ ಅವ್ರನ್ನ ನಾವು ನೋಡಿಕೊಳ್ದೆ ಪಕ್ಕದ ಮನೆಯವ್ರನ್ನ ನೋಡ್ಕೊಂಡು ಏನು ಪ್ರಯೋಜನ ಇದೆ ಇನ್ನೂ ಸರ್ಕಾರ ಯಾವ್ದು ಮಾಡಬಹ್ದು ಭಾಷಾ ಅಭಿವೃದ್ಧಿಗೆ ಪ್ರಚಾರ ಕೊಡಬೇಕಾದರೆ ಅತಿ ಹೆಚ್ಚು ಸಾಹಿತ್ಯದ ಕಡೆ ಗಮನ ಕೊಡ್ಬೇಕು ಸರ್ಕಾರಗಳು ಜನ ಸಾಹಿತ್ಯ ಓದಬೇಕು ಯಾವಾಗಾರ ಸಾಹಿತ್ಯ ಓದ್ತೀವಿ ಆವಾಗ ನಮಗೆ ಭಾಷೆ ಮೇಲೆ ಪ್ರೀತಿ ಬರುತ್ತೆ ಓದಿ ಕುವೆಂಪು ಅವರ ರಾಮಾಯಣ ದರ್ಶನಮ್ ಓದಿ ಶಿವರಾಮ್ ಕಾರಂತರದ್ದು ಎಷ್ಟೋ ಕೃತಿಗಳಿದೆ ಬೆಟ್ಟದ ಜೀವ ಮೂಕಜ್ಜಿಯ ಕನಸುಗಳು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ದ ರಾ ಬೇಂದ್ರೆಯವರ ನಾಕುತಂತಿ ಇದೆ ಕವನ ಸಂಕಲನಗಳಿದ್ದಾವೆ ಮಾಸ್ತಿ ಸಣ್ಣ ಕಥೆಗಳ ಜನಕ ಮಾಸ್ತಿಯವ್ರ ಕೃತಿಗಳು ಓದ್ಬೇಕು ನಾವು ಡಿ ವಿ ಜಿಯವರ ಮಂಕು ತಿಮ್ಮನ ಕಗ್ಗ ಮರಳು ಮುನಿ ಕಗ್ಗ ಜ್ಞಾಪಕ ಚಿತ್ರಶಾಲೆ ಇವೆಲ್ಲ ಒಂದಷ್ಟು ಓದಿದರೆ ಏನಾಗುತ್ತೆ ಸಾಹಿತ್ಯ ಹೋಗ್ತಾ ಹೋಗ್ತಾ ನಮಗೆ ನಮ್ಮ ಭಾಷೆ ಮೇಲೆ ನಮ್ಗೆ ಗೊತ್ತಿಲ್ದಿರ ಒಂದು ಅಭಿಮಾನ ಬೆಳೀತದೆ ಏ ಕನ್ನಡ ಇಷ್ಟೆಲ್ಲ ಚೆನ್ನಾಗಿದೆಯಪ್ಪಾ ನಾವೇನು ಯಾವಾಗ್ಲೂ ಇಂಗ್ಲೀಷ್ ಕೃತಿಗಳೇ ಓದಬೇಕಾ ಓದಬೇಕು ಅವ್ರದ್ದು ಓದಬೇಕು ಇವ್ರದ್ದು ಓದಬೇಕು ಅಂತ ನಾವು ಅಂದ್ಕೋತೀವಿ ಶೇಕ್ಸ್ಪಿಯರ್ ಓದಬೇಕು ಅಂತ ಅಂದ್ಕೋತೀವಿ ಆದರೆ ನಮ್ಮ ಭಾಷೆನಲ್ಲಿ ಇರತಕ್ಕಂಥ ಉತ್ಕೃಷ್ಟ ಸಾಹಿತ್ಯನ ಓದೋಕೆ ಶುರು ಮಾಡಿದರೆ ನಮಗೆ ಗೊತ್ತಿಲ್ಲದೇ ಇರತಕ್ಕಂಥ ಒಂದು ಅವ್ಯಕ್ತ ಪ್ರೇಮ ನಮ್ಮ ಭಾಷೆ ಮೇಲೆ ನಮ್ಗೆ ಬೆಳೀತದೆ ಸರ್ಕಾರ ಈ ನಿಟ್ಟಿನಲ್ಲಿ ಏನೆಂದರೆ ಸಾಹಿತ್ಯ ಕೈಗೆಟುಕೋ ದರದಲ್ಲಿ ಇರಬೇಕು ಉದಾಹರಣೆಗೆ ನೋಡಿ ಎಸ್ ಎಲ್ ಭೈರಪ್ಪನವ್ರದ್ದು ಯಾವ್ದನ ಕೃತಿ ನಾವು ಕೊಂಡ್ಕೋಬೇಕು ಸಾಮಾನ್ಯ ಜನಕ್ಕೆ ಅದು ಕೊಂಡ್ಕೊಳ್ಳೋಕೆ ಆಗಲ್ಲ ಮಂದ್ರ ಅಂತ ಒಂದು ಕೃತಿ ಇದೆ ಒಂದು ಸಾವಿರ ಎಂಟ್ನೂರು ಸಾವಿರ ಚಿಲ್ಲರೆ ಪೇಜ್ ಇದೆ ಒಂದು ಪೇಜ್ಗೆ ಒಂದು ರೂಪಾಯಿ ಲೆಕ್ಕದಲ್ಲಿ ಆ ಕೃತಿ ಒಂದು ಸಾವಿರ ಚಿಲ್ಲರೆ ಆಗುತ್ತೆ ಸಾಮಾನ್ಯ ವ್ಯಕ್ತಿ ಆ ಕೃತಿ ಕೊಂಡ್ಕೊಳ್ಳೋಕೆ ಆಗಲ್ಲ ಲೈಬ್ರರಿಯಲ್ಲಿ ಅಷ್ಟೊಳ್ಳೆ ಕೃತಿಗಳು ಸಿಕ್ಕಲ್ಲ ಲೈಬ್ರರಿನಲ್ಲಿ ಕೇ ಟಿ ಗಟ್ಟಿದು ಎಮ್ ಕೇಂದ್ರ ಅಂದರೆ ಒಂದಷ್ಟು ಹಳೆ ಕೃತಿಗಳು ಈ ನಡುವಿನ ಫಾಲ್ತು ಕಾಪಿ ಪೇಸ್ಟ್ ಮಾಡಿರತಕ್ಕಂಥ ಆ ಥರಗಳ ಪುಸ್ತಕ ಸಿಗುತ್ತೆ ಲೇಖಕರ ಪುಸ್ತಕ ಸಿಗುತ್ತೆ ಹೀಗಿರೋವಾಗ ನಾವು ಒಳ್ಳೆಯ ಸಾಹಿತ್ಯ ಓದ್ಬೇಕೆಂದ್ರೆ ಹೇಗಾಗುತ್ತೆ ಸರ್ಕಾರ ಜನಕ್ಕೆ ಅತಿ ಹೆಚ್ಚು ಸಾಹಿತ್ಯ ಓದಿಸೋ ಕೆಲಸ ಮಾಡಿದ್ರೆ ಭಾಷೆ ತನ್ನಿಂದತಾನೆ ಅಭಿವೃದ್ದಿ ಆಗತ್ತೆ ಅದು ಬಿಟ್ಟು ನಾವೇನೋ ಹೋರಾಟ ಮಾಡ್ತಿವಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಿವಿ ಇದ್ಯಾವುದೂ ಪ್ರಯೋಜನ ಇಲ್ಲ ಭಾಷೆ ನಮ್ಮ ಅಭಿವ್ಯಕ್ತಿ ಅದು ನಮ್ಮ ಮನೆ ಮಗಳನ್ನ ನಾವು ಹೆಂಗೆ ನೋಡ್ಕೋತೀವಿ ಹಾಗೆ ನಮ್ಮ ಭಾಷೆ ನಾವು ಬಳಸಬೇಕು ವಿಷಯ ಶುದ್ಧವಾಗಿ ಬಳಸಬೇಕು ಶುದ್ಧ ಭಾಷೆ ನಾವು ಬಳಸಿದಷ್ಟುನೂ ಅದು ಅಭಿವ್ಯಕ್ತಿ ಚೆನ್ನಾಗಿರ್ತದೆ ಭಾಷೆ ಹೆಚ್ಚೆಚ್ಚು ಅಭಿವೃದ್ದಿ ಆಗುತ್ತೆ ಭಾಷೆ ಅಭಿವೃದ್ದಿ ಆದಾಗ ಏನಾಗುತ್ತೆ ಊರು ಅಭಿವೃದ್ದಿ ಆಗುತ್ತೆ ಕನ್ನಡ ಚೆನ್ನಾಗಿ ಮಾತಾಡ್ಬೇಕು ನಾವು ಮೊದಲು ಸಿನಿಮಾಗಳಲ್ಲಿ ನೋಡಿ ನೀವು ಹೆ ಸಿನಿಮಾ ಟೈಟಲ್ಗಳೇ ಅರ್ಧ ಇಂಗ್ಲೀಷು ಅರ್ಧ ಕನ್ನಡ ಅಲ್ಲಿ ಇರುತ್ತೆ ಅದು ಶುದ್ಧ ಇರಲ್ಲ ಅವ್ರ ಸಿನಿಮಾನು ಶುದ್ಧ ಇಲ್ಲ ಸಿನಿಮಾದಲ್ಲಿರೋ ಭಾಷೆಯೂ ಶುದ್ಧ ಇರಲ್ಲ ಉದಾಹರಣೆಗೆ ಬೆಂಗಳೂರಿನಲ್ಲಿ ಸಿನ್ಮಾ ತೆಗೆದ್ರೂ ಹುಬ್ಬಳ್ಳಿ ಭಾಷೆನಲ್ಲಿ ಸಿನ್ಮಾ ತೆಗೆದ್ರೆ ಅದರಲ್ಲಿ ಹುಬ್ಬಳ್ಳಿ ಕನ್ನಡನ ಒಂದೊಳ್ಳೆ ಜೋಕ್ ಥರ ತೋರಿಸ್ತಾರೆ ಈ ಕಡೆ ಕರ್ನಾಟಕದವ್ರಿಗೆಲ್ಲ ಹುಬ್ಬಳ್ಳಿ ಕನ್ನಡವೇ ಎಲ್ಲ ಕಾಮಿಡಿ ರೀ ಅದೇ ಥರ ನೀವು ನೋಡಿ ಮಂಗಳೂರು ಕನ್ನಡ ನೋಡ್ರೆ ಎಂಥದ್ದು ಮಾರಾಯರೇ ಅಂತ ಹಾಕ್ತಾರೆ ಸೊ ನಿಮಗೆ ಮಂಗಳೂರು ಕನ್ನಡ ಏನು ಚೆನ್ನಾಗಿಲ್ವಾ ಹೇಳಿ ಪ್ರತೀ ಪ್ರಾಂತ್ಯದ್ದು ಪ್ರತಿ ವಿಭಾಗದ್ದು ಭಾಷೆಗಳು ಅದ್ರದ್ದೇ ಆದ ವಿಶೇಷತೆ ಇರ್ತದೆ ನಾವು ಅದನ್ನ ಆಡಿಕೊಳ್ಳೋದು ತಪ್ಪಾಗುತ್ತೆ ಕನ್ನಡ ಅಂದರೆ ಕನ್ನಡವೇ ಚಿಕ್ಕಬಳ್ಳಾಪುರದಲ್ಲಿ ಮಾತಾಡೋದು ಅದೆ ಕನ್ನಡವೇ ಬೆಂಗಳೂರಲ್ಲಿ ಮಾತಾಡೋದು ಅದೇ ಕನ್ನಡವೇ ಹುಬ್ಳೀಲಿ ಮಾತಾಡೋದು ಅದೆ ಕನ್ನಡ ಬೆಳಗಾವಿಯೂ ಅದೇ ಕನ್ನಡ ಮಂಗಳೂರು ಉಡುಪಿ ಕುಂದಾಪುರದಲ್ಲೂ ಅದೇ ಕನ್ನಡ ಭಾಷೆ ಬಳಸೋ ಶೈಲಿ ಇರ್ಬೋದು ಮಾತಾಡೋ ಶೈಲಿ ಬೇರೆ ಇರ್ಬೋದು ಹೇಳಿರ್ತಕ್ಕಂಥ ನಾವು ಸ್ಲ್ಯಾಂಗ್ ಅಂತ ಏನು ಹೇಳ್ತೀವಿ ಅದು ಬೇರೆ ಇರ್ಬೋದು ಶಬ್ದಗಳ ಅರ್ಥ ಬೇರೆ ಬೇರೆ ಇರ್ಬಹುದು ಉದಾಹರಣೆಗೆ ಒಂದು ಸಣ್ಣ ಉದಾಹರಣೆ ನಮ್ಮ ಕಡೆ ಬೋಂಡ ಅಂದರೆ ಕಡಲೇ ಹಿಟ್ಟಲ್ಲಿ ಮಾಡಿರತಕ್ಕಂಥ ಒಂದು ತಿಂಡಿ ಅದೇ ನೀವು ಮಂಗಳೂರು ಕಡೆ ಹೋಗಿ ಬೋಂಡ ಅಂದರೆ ಅಲ್ಲಿ ಎಳ್ನೀರು ಕೊಡ್ತಾರೆ ಹಾಗೆ ಒಂದೊಂದು ಕಡೆಗೆ ಒಂದೊಂದು ಇರುತ್ತೆ ಅದನ್ನು ನಾವು ಇದು ಮಾಡಿಕೊಂಡು ನಮ್ಮ ಭಾಷೆನ ಬೆಳೆಸೋಕೆ ಪ್ರಯತ್ನ ಪಡಬೇಕು